ಇಲ್ಲಿ ಕಥಾಸಾಹಿತ್ಯ ಅನ್ನೋ ಪ್ರಶ್ನೆನೇ ಬರಲ್ಲ ಕಥಾಸಾಹಿತ್ಯ ಅಂದರೆ ಸಾಹಿತಿಕ್ವಾಗಿ ಬರೆಯೊಂಥದು ಸಾಹಿತ್ಯಕ್ಕೆ ಸೇರಿಸೋ ಅಂಥ ಒಂದು ಏನಂಥ ಆಕರ್ಷಣವಾದ ಪದಗಳನ್ನು ಉಪಯೋಗ್ಸೋದು ನನಗ್ ಇಷ್ಟ ಆಗಲ್ಲ ಅದಕ್ಕಾಗಿ ಏನೇ ಬರಿಬೇಕಾರ್ವೆ ಜನ ಸಾಮಾನ್ಯನನ್ನ ಮುಟ್ಟುವಂಥ ಭಾಷೆನ ಮುಟ್ಟುವಂಥ ಪದಗಳನ್ನು ಬಳಸಬೇಕು ನಾನು ಎಕ್ಸಾಂಪಲ್ ಕೊಡ್ಬೆಕಾದ್ರೆ ಅದೇ ಭೈರಪ್ಪನವರು ಎಸ್ ಎಲ್ ಭೈರಪ್ಪನ ಕತೆಗಳನ್ನೇ ನಾನು ಇದು ಮಾಡ್ತೀನಿ ಆತ ಏನ್ಮಾಡೋರು ಅಂದರೆ ಹೆಚ್ಚಿನ ಒಂದು ಒಂದು ಒತ್ತನ್ನು ಯಾತಕ್ಕೆ ಕೊಡೋರಂದರೆ ಭಾರಿ ಭಾರಿ ಶಬ್ದಗಳನ್ನು ಉಪಯೋಗ್ಸ್ತಿದ್ದಿಲ್ಲ ಅವರ ಈಗಲೂ ಅವ್ರು ಬದ್ಕಿದ್ದಾರೆ ಈಗಲೂ ಅವರು ಬರೆಯುವಾಗ ಭಾಳ ಜನಮಾನಸವನ್ನು ಮುಟ್ಟುವಂಥದು ಜನರ ಮನಸ್ಸನ್ನು ಮುಟ್ಟುವಂಥ ಭಾಷೆಗಳನ್ನು ಮಾತ್ರ ಉಪಯೋಗ್ಸ್ತಾರೆ ಸಾದಾರ್ಣವಾಗಿ ಹಳ್ಳಿ ಸೊಗಡಿರೋ ಅಂಥದು ಜಾನಪದ ಕತೆಗಳು ಯಾವುದೊ ಸಂಸಾರದಲ್ಲಿ ಒಂದು ಆಡುಭಾಷೆ ಅಂತಿರತ್ತೆ ಆ ಆಡುಭಾಷೆ ಉಪಯೋಗ್ಸ್ತಾರೆ ಈ ಆಡುಭಾಷೆ ಉಪ್ಯೋಗ್ಸ್ದ್ರೆ ಏನಾಗೋದು ಹೆಚ್ಚು ಜನರನ್ನ ಬೇಗ ಬೇಗ ತಲುಪತ್ತೆ ಭಾರಿ ಸಾಹಿತ್ಯ ಬರೆಯೋದು ಭಾರೀ ಕತೆಗಳನ್ನು ದೊಡ್ಡ ದೊಡ್ಡ ಪದಗಳನ್ನು ಉಪಯೋಗ್ಸೋದು ಕನ್ನಡ ನಿಘಂಟಲ್ಲಿರೋ ಎಲ್ಲ ಭಾಷೆನು ಉಪಯೋಗ್ಸೋದು ಇದು ಇಷ್ಟ ಆಗಲ್ಲ ನನಗೆ ನನ್ನ ಬರಹ ಯಾವುದಿದ್ರೂ ತೀರಾ ಸಿಂಪಲ್ಲಾಗಿರತ್ತೆ ತೀರಾ ಸರಳವಾಗಿರತ್ತೆ ನಾವು ನೀವು ಈಗ ನಾವು ನಾನು ನಿಮ್ಮ ಹತ್ರ ಮಾತಾಡ್ತಾಯಿದ್ದೀನಿ ಆ ಮಾತಾಡೋ ಥರನೇ ಇರಬೇಕಷ್ಟೆ ಅದು ಸಾಹಿತ್ಯ ಅಂತ ನನ್ನ ಲೆಕ್ಕದಲ್ಲಿ ವಿಷ್ಯ್ದಲ್ಲಿ ಭೈರಪ್ಪ ಕೂಡ ಅಷ್ಟೆ ನರಸಿಂಹಯ್ಯ ಕೂಡ ಅಷ್ಟೆ ಹೆಚ್ ನರಸಿಂಹಯ್ಯ ತೀ ನೇರವಾಗೇ ಮಾತಾಡೋರು ನೇರವಾಗೇ ಪುಸ್ತಕದ ಮುಖಾಂತರ ನನಗೆ ಎಷ್ಟೋ ಸಲ ಅವ್ರ ಪುಸ್ತ್ಗಳ್ ಅವ್ರಿಬ್ರ ಪುಸ್ತಕಗಳ್ ಓದುವಾಗ ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ಅವ್ರು ನನಗೇನೋ ಹೇಳ್ತಾಯಿದ್ದಾರೆ ನಾನು ಅವ್ರ್ಗೆ ಏನೋ ಹೇಳ್ತಾಯಿದ್ದೀನಿ ಈ ಭಾವನೆ ಬರ್ತಿತ್ತು ಹೊರತು ನಾನು ಪುಸ್ತಕ ಓದ್ತಾಯಿದ್ದೀನಿ ಸರಿಯಾಗಿ ಓದಬೇಕು ಈ ಭಾವನೆ ನಂದು ಬರ್ತಿದ್ದಿಲ್ಲ ನಾನು ಅಷ್ಟು ನಾನು ಅದರೊಳಗೆ ತನ್ಮಯ ಆಗುವೆ ಇನ್ವಾಲ್ ಆಗುವೆ ತನ್ಮಯ ಅಂದರೆ ಇದಕ್ ಇನ್ವಾಲ್ ಆ ಇನ್ವಾಲ್ ಆದಾಗ ಏನಾಗೋದು ಆ ಭಾಷೆಗಳು ಹೆಚ್ಚಿನ ರೀತಿಯಲ್ಲಿ ನನಗೆ ಹತ್ತತ್ರ ಬರೋಕೆ ಶುರು ಆಗೋದು ಜನಗಳ್ಗೆ ಹತ್ತಿರ ಆಗೋದು ಹಾಗಾಗಿ ನರಸಿಂಹಯ್ಯ ಭೈರಪ್ಪ ಈವನ್ ಅನಂತಮೂರ್ತಿ ಅಂತ ಹೇಳಿ ಒಬ್ಬರು ಜ್ಞಾನಪೀಠ ಅವಾರ್ಡ್ ಇದ್ದಾರೆ ಅವ್ರು ಕೂಡ ಅಷ್ಟೆ ಸರಳ್ವಾಗಿ ಮಾತಾಡೋರು ಏನು ನಾವು ಮಾತಾಡೋದು ನಾವೀಗ ನಾ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಆಮೇಲೆ ನೀವು ನನ್ನ ಹತ್ರ ಮಾತಾಡ್ತೀರ ಅಷ್ಟೆ ಅದಕ್ಕೋಸ್ರ ಹೆಚ್ಚಿನ ಶ್ರಮ ವಹಿಸೋದು ಭಾರಿ ಭಾರಿ ಪದ ಉಪ್ಯೋಗ್ಸೊ ಇರಲೇ ಇಲ್ಲ ಹಾಗೆ ಭೈರಪ್ಪನು ಅಷ್ಟೇ ನರಸಿಂಹಯ್ಯನೂ ಅಷ್ಟೆ ಅನಂತಮೂರ್ತಿಯವ್ರಂತು ಅವರು ಸೂಪರ್ಬ್ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ ತುಂಬ ಪ್ರೌಢವಾಗಿ ಬರೆಯೋರು ಆಡುಭಾಷೆ ಬರೆಸೋರು ಆಡುಭಾಷೆಗಳು ಅಂದ್ರೆ ಅರ್ಥ್ವಾಗತ್ತೆ ಈಗ ನಾ ಒಂದು ಉದಾಹರಣೆ ತಗೋಬೇಕಾರೆ ನೀವು ಎದುರ್ಗಡೆ ಕೂತಿದ್ದಿರಾ ನಾನು ನಿಮ್ಮನ್ನ ಮಾತಾಡಸ್ತಾಯಿದ್ದೀನಿ ಹೇಗೆ ಮಾತಾಡಿಸ್ಬೇಕು ಊಟ ತಿಂಡಿ ಹೇಗಾಯ್ತು ಊಟದ ಊಟ ಮಾಡಿದ್ರಾ ಎಷ್ಟು ಹೊತ್ತಿಗೆ ಮಾಡಿದ್ರಿ ಅಂತ ಕೇಳೋದಕ್ಕು ಊಟ ಎಷ್ಟು ಹೊತ್ತಿಗೆ ಮಾಡಿದ್ರಿ ಯಾವ ಸಮ್ಯಕ್ಕೆ ಮಾಡಿದ್ರಿ ಏನು ಮಾಡಿದ್ರಿ ಈ ಥರ ಒತ್ತಿ ಕೇಳೋದಕ್ಕೂ ತೀರ ಊಟ ಮಾಡಿದ್ರಾ ಚೆನ್ನಾಗಿತ್ತಾ ಚೆನ್ನಾಗಿಲ್ವ ಇಷ್ಟ ಆ ಈ ಥರ ಭಾಳ ಹತ್ತಿರದಲ್ಲಿ ಏನು ಮಾತಾಡ್ತೀವಿ ಆ ಥರ ಸಾಹಿತ್ಯ ಬೇಕು ಆ ಸಾಹಿತ್ಯ ಇದ್ದಾಗ ಏನಾಗತ್ತೆ ನೇರವಾಗಿ ನಾವು ಜನರನ್ನ ಮುಟ್ತೀವಿ ಈ ಥರ ಸಾಹಿತ್ಯ ನಾನೇನು ಹೆಚ್ಚಿಗೇನು ಬರೆದಿಲ್ಲ ಕೆಲವು ಮಾತ್ರ ಬರ್ದಿದಿನಿ ಅಷ್ಟೆ ಎಲ್ಲ ಅರ್ಧಂಬರ್ಧ ಆಗಿದೆ ಆದರೆ ತುಂಬ ಓದಿದ್ದೀನಿ ಪುಸ್ತಕಗಳು ಇವತ್ತಿಗೂ ಓದ್ತೀನಿ ನಾನು ಇರೋ ಜಾಗ್ದಲ್ಲಿ ಹೆಚ್ಚಿನ ಪುಸ್ತಕ ಇಲ್ಲವಾಗ ನಾನೇನು ಮಾಡಲಿ ನಮ್ಮ ಪರಿಸ್ಥಿತಿ ಆ ಥರ ಇದೆ ಆದರೆ ಹೊರಗಡೆ ಎಲ್ಲ ತುಂಬ ಓದಿದ್ದೀನಿ ಇಲ್ಲಿ ಇರೋರಿಗೆ ಸುಮಾರು ನಾನು ಅನ್ಕೊಂಡಿರೋ ನಾನು ಓದಿರುವಂಥ ಪುಸ್ತಕಗಳೆಲ್ಲ ಬರ್ಕೊಟ್ಟೀನಿ ಕೆಲವರಿಗೆ ಈ ಥರ ಓದಿ ಈ ಪುಸ್ತಕ ಓದಿ ಅಂತ ಹೇಳಿ ಇನ್ನೂ ಒಂದು ಪುಸ್ತಕ ಭಾಳ ಶ್ರದ್ಧಾನಂದ ಅಂತ ಹೇಳಿ ಒಬ್ಬರು ಸನ್ಯಾಸಿ ಬರ್ದಿದ್ದಾರೆ ಬದುಕಲು ಕಲಿಯಿರಿ ಅಂತ ಭಾಗ ಒಂದು ಎರಡು ಅದು ಎಷ್ಟು ಸಿಂಪಲ್ಲಾಗಿ ನಮ್ಮ ಜೀವನಕ್ಕೆ ಹತ್ತಿರ ಇದೆ ಅಂತಂದರೆ ಭಾಳ ನಾವು ಏನು ನಾವು ಇನ್ನು ಕಲ್ಯೊದಿದೆ ಪ್ರಪಂಚದಲ್ಲಿ ನಾವು ಇನ್ನೂ ಕಲಿಯೋದನ್ನ ಏನೋ ಇದೆ ನಮ್ಮಲ್ಲಿ ಏನೋ ಒಂದು ನಮ್ಮಲ್ಲಿ ಕೊರತೆ ಇದೆ ನಾವು ಏನಕ್ಕೋ ಹೆದರುತೀವಿ ಏನೋ ಕೆಟ್ಯಭ್ಯಾಸಕ್ಕೆ ಬೀಳ್ತೀವಿ ಈ ಥರ ಭಾವನೆ ನಮ್ಮಲ್ಲಿರತ್ತೆ ಅದನ್ನು ತೊಡದಾಕತ್ತೆ ಅದು ಬದುಕಲು ಕಲಿಯಿರಿ ಭಾಗ ಒಂದು ಬಹುಶಃ ನಾನು ಈ ಪುಸ್ತ್ಗಳ್ನೇ ಸುಮಾರು ಜನಗೆ ಬರ್ಕೊಟ್ಟಿದ್ದೀನಿ ಪಾಪ ಅವರೆಲ್ಲ ಬರ್ಸ್ಕೊಂಡು ಹೋಗಿದಾರೆ ಓದ್ತೀನಿ ಸರ್ ಅಂತ ಹೇಳಿ ತುಂಬ ಒಳ್ಳೆ ಪುಸ್ತಕ ಅದು ಲರ್ನ್ ಇಂಗ್ಲೀಷಲ್ಲಿ ಲರ್ನ್ ಟು ಲೀವ್ ಅಂತೇನೋ ಬರತ್ತದು ಇಂಗ್ಲಿಷ್ ನನಗ್ ಹೆಚ್ಚು ಬರಲ್ಲ ಲರ್ನ್ ಟು ಲೀವ್ ಅಂತಲೇನೋ ಬರತ್ತೆ ಬದುಕಲು ಕಲಿಯಿರಿ ಅಂತ ಒಂಥರದಲ್ಲಿ ಭಾಳ ಶ್ರೇಷ್ಠವಾದ ಪುಸ್ತಕಗಳದು ಹೀಗಾಗಿ ನನಗೆ ಆ ಥರದ್ದು ಇಷ್ಟ ಆಗತ್ತೆ ಸಾಹಿತ್ಯ